ನಮ್ಮ ಊರಲ್ಲಿರೋ ಇನ್ನೊಂದು ನೆಚ್ಚಿನ ಸಂಗತಿ ಅಂದರೆ ನನಗೆ ಅಪ್ಪ ಅಮ್ಮನ ಮನೆ ಯಾಕಂದರೆ ಹತ್ತಿರ ಇದ್ದರೂ ಜಾಸ್ತಿ ಹೋಗಲ್ಲ ಒಂದೇ ಊರಲ್ಲಿದ್ದರೂ ಜಾಸ್ತಿ ಹೋಗಲ್ಲ ಅಮ್ಮ ಅಪ್ಪನ ಮನೆಗೆ ಹೋದಾಗೆಲ್ಲ ತುಂಬ ಖುಷಿ ಆಗತ್ತೆ ಅಪ್ಪ ಅಮ್ಮನ ಮನೆಗೆ ಹೋಗೋದಂದರೆ ತುಂಬ ಇಷ್ಟ ಹೆಣ್ಣುಮಕ್ಳು ಹಾಗೆ ಅಲ್ಲವಾ ಅದ್ರಲ್ಲೂ ಮನೆಯಲ್ಲಿ ಎಲ್ಲರೂ ಸೇರ್ತಾರೆ ಅಕ್ಕ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ ಅಂದಾಗ ಇನ್ನೂ ಖುಷಿಯಾಗತ್ತೆ ನಾವೆಲ್ಲ ಸೇರೋದು ಯಾವ್ದಾದ್ರೂ ಕಾರ್ಯಕ್ರಮ ಇದ್ದಾಗ ಇಲ್ಲಾ ಹಬ್ಬಗಳಿದ್ದಾಗ ಆವಾಗಂತೂ ಒಳ್ಳೆ ಊಟ ಇದ್ದೇ ಇರತ್ತೆ ಹಾಗೆ ಹಳೆ ನೆನಪು ಒಬ್ಬರಿಗೊಬ್ರು ಕಾಲು ಎಳೆಯೋದು ಇನ್ನೊಬ್ಬರನ್ನ ಒಬ್ಬರನ್ನ ರೇಗಿಸೋದು ಹೀಗೆ ನಮಗಲ್ಲಿ ಸಮಯ ಕಳೆಯೋದು ಗೊತ್ತಾಗಲ್ಲ ಹಾಗೆ ಆ ಕೆಲಸ ಈ ಕೆಲಸ ಹೀಗೆ ನಮ್ಮ ಸಮಯ ಹೋಗತ್ತೆ ಮತ್ತು ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಇನ್ನಿಬ್ರಿದ್ದಾರೆ ಅವರೇ ಚಿನ್ನಮ್ಮ ಮತ್ತು ಗುಂಡಣ್ಣ ಇವೆರಡು ನಾಯಿಗಳು ನಮ್ಮ ಚಿನ್ನಮ್ಮ ಇದ್ದಾಳಲ್ಲ ಅವ್ಳು ತುಂಬ ಸಾಧು ನಾವ್ಹೇಳಿದ ಮಾತೆಲ್ಲ ಕೇಳ್ತಾಳೆ ಅದೇ ನಮ್ಮ ಗುಂಡಣ್ಣ ಇದ್ದಾನಲ್ಲ ತುಂಬ ಜೋರು ಹೇಗೆ ಅಂದರೆ ಮೂರ್ತಿ ಚಿಕ್ದಾದ್ರೂ ಕೀರ್ತಿ ದೊಡ್ಡದು ಅನ್ನೊ ಹಾಗೆ ನೋಡೋಕ್ಕೆ ಚಿಕ್ದಾಗಿದ್ದಾನೆ ಆದರೆ ಒಬ್ರನ್ನೂ ಒಳಗೆ ಬಿಟ್ಕೊಳಲ್ಲ ಏನಾದ್ರು ಸಿಟ್ಟು ಬಂತು ನಾವು ಅದ್ರ ಊಟ ಸ್ ತಂಟೆಗೆ ಹೋದ್ವಿ ಅಂದರೆ ಕಚ್ಚೋ ಥರನೆ ಬರ್ತಾನೆ ಹಾಗಿದಾನೆ ಅವ್ನ ಜೊತೆನೂ ಅಷ್ಟೇ ಆಟಾನೂ ಆಡ್ಬೋದು ಜಗ್ಳಾನೂ ಆಡ್ಬೋದು ಹಾಗೆ ಅಲ್ಲಿ ಸಮಯ ಹೋಗೋದು ಗೊತ್ತಾಗಲ್ಲ ಹೀಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ಇವರೆಲ್ಲ ಮನೆಗೆ ಬಂದರು ಅಂದರೆ ಎಲ್ಲ ಸೇರ್ತೀವಿ ಎಲ್ಲರೂ ಹರಟೆ ಹೊಡ್ಕೊಂಡು ಕೂತ್ಕೊತೀವಿ ಇನ್ನು ಬರೋಕ್ಕೂ ಮನಸ್ಸಾಗಲ್ಲ ಅಷ್ಟ್ರ ಮಟ್ಟಿಗೆ ಇದು ನನ್ನ ಊರಲ್ಲೇ ಇರೋ ಇನ್ನೊಂದು ನನ್ನ ಮೆಚ್ಚಿನ ಸಂಗತಿ